ಹಲೋ ನಮಸ್ತೆ ರಿಬ್ಬನ್ಸ್ ಬಲ್ಲೂನ್ಸ್ ಕೇಕ್ ಶಾಪ ನಮಗೆ ನಿಮ್ಮಲ್ಲಿ ಒಂದು ಕೇಕ್ ಬೇಕಿತ್ತು ಅದಕ್ಕಾಗಿ ನಾನು ನಿಮಗೆ ಕಾಲ್ ಮಾಡಿದೆ ನನಗೆ ಬಟರ್ಸ್ಕಾಚು ಬ್ಲ್ಯಾಕ್ ಕರೆಂಟ್ ಚಾಕ್ಲೆಟ್ ಫ್ಲೇವರಿದ್ದು ಮ್ಯಾಂಗೋ ಫ್ಲೇವರು ಪೈನಾಪಲ್ ಫ್ಲೇವರು ಲಿಚಿ ಫ್ಲೇವರೆಲ್ಲ ನಿಮ್ಮಲ್ಲಿ ಉಂಟಾ ಕೇಕ್ಗಳು ನಿಮ್ಮಲ್ಲಿ ಇರುತ್ತದೆಯೇ ಇದ್ದರೆ ನನಗೊಂದು ಹೇಳಿ ಮತ್ತೆ ನಮ್ಮ ವಿಳಾಸವೇನೆಂದರೆ ಶಿವಮೊಗ್ಗದಲ್ಲಿರುವ ಒಂದು ಸರ್ಕಲಲ್ಲಿ ದಾಬಾ ಹೋಟೆಲ್ ಅಂತ ಉಂಟು ಆ ದಾಬಾ ಹೋಟೆಲ್ ಹತ್ರ ಮುಂದೆ ಬಂದರೆ ಬಾನಸ್ ಬೊಟಿಂಗ್ ಅಂತ ಸಿಗುತ್ತೆ ಅಲ್ಲಿಂದ ಸ್ಟ್ರೈಟ್ ಬಂದರೆ ರೈಟ್ ಟರ್ನ್ ಹಾಕಿದರೆ ನಮ್ಮನೆ ಸಿಗುತ್ತೆ ಅಲ್ಲಿಗೆ ಬಂದು ತಲುಪಲಿಕ್ಕೆ ಎಷ್ಟು ಸಮಯ ತಗೊಳ್ತೀರಿ ಅಂತ ಅಂದಾಜಾಗಿ ನನಗೆ ಹೇಳ್ಬೇಕಿತ್ತು ಆಮೇಲೆ ನನಗೆ ಸ್ವಲ್ಪ ಕೇಕಿನ ಅಭಾವ ಬೇಗ ಬೇಕಿರೋದ್ರಿಂದ ನಾನು ನಿಮ್ಮ ಹತ್ರ ಸ್ವಲ್ಪ ಬೇಗನೇ ಕೇಳ್ತಿದ್ದೀನಿ ನಿಮಗೆ ಬೇಗ ತರಸಿಕೊಡ್ಲಿಕ್ಕೆ ಆಗ್ತದ ಅದ್ಕಿಂತ ನಾ ಹೇಳಿದ ಟೈಮಿಗೆ ಬೇಗ ಕಳಿಸಿ ಕೊಡ್ಲಿಕ್ಕೆ ಆಗ್ತದ ಇಲ್ಲ ಸ್ವಲ್ಪ ಸಮಯ ನೀವು ತಗೋಳ್ತೀರ ಎಷ್ಟು ಸಮಯ ತಗೊಳ್ತೀರ ಅಂತ ನನಗೊಂದು ಹೇಳಿದರೆ ತುಂಬ ಸುಲಭವಾಗ್ತದೆ ತದನಂತರ ನಿಮ್ಮಲ್ಲಿ ಫೈನಲಿ ನಿಮ್ಮಲ್ಲಿ ಫಸ್ಟಿಗೆ ಆಡ್ರ್ ಮಾಡಿದರೆ ಕೇಕನ್ನು ಅಂದರೆ ಒಂದು ಫ ಐದರಿಂದ ಆರು ಕೇಕ್ ಆಡ್ರ್ ಮಾಡಿದ್ರೆ ನಿಮ್ಮಲ್ಲಿ ಬೇಗ ತರಿಸಿ ಕೊಡ್ಲಿಕ್ಕೆ ಆಗ್ಬೋದಾ ಹಾಗೆ ಮತ್ತೆ ಈಗ ನಮಗೆ ಬೇರೆ ಬೇರೆ ಫ್ಲೇವರ್ ಬೇಕಾಗಿದೆ ನಿಮ್ಮಲ್ಲಿ ಯಾವುದೆಲ್ಲ ಫ್ಲೇವರ್ಸ್ ಇರುತ್ತೆ ವಿಧವಿಧವಾದದ್ದು ಅದನ್ನು ನನಗೆ ತಿಳಿಸಿ ತದನಂತರ ನಮಗೆ ಕೇಕಿನಲ್ಲಿ ಯಾವುದೆಲ್ಲ ನೀವು ನಾವು ಯಾವುದೆಲ್ಲ ಬೇಕಾಗ್ಬೋದು ಯಾವುದೆಲ್ಲ ನಮಗೆ ಫ್ಲೇವರ್ಸ್ ಇಷ್ಟ ಅದನ್ನು ಹೇಳ್ತೀವಿ ಅದೇ ಥರ ಮಾಡಿ ಕೊಡ್ಲಿಕ್ಕೆ ಆಗ್ತದ ನಿಮಗೆ ಅಂತ ತಿಳಿಸಬೇಕು ಕೇಳ್ಬೇಕಿತ್ತು ನಿಮ್ಮತ್ರ ಇದು ನಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ

ಧನ್ಯವಾದಗಳು